ಅಲೋ ಸರ್ ನಮಸ್ತೆ ಹಾಂ ಇಂಟೀರಿಯರ್ ಡಿಸೈನರ್ ಅಲ್ಲ ಹಾಂ ಸರ್ ನಮಗೆ ಒಂದು ನಮ್ಮದು ಮನೆ ಒಂದು ರಿನೋವೇಷನ್ ಆಯಿತು ಅದ್ಕೊಂದು ಇಂಟಿರಿಯರ್ ಮಾಡಿಸ್ಲಿಕ್ಕೆ ಇತ್ತು ಹೇಗೆ ಅಂತ ಹೇಳಿದ್ರೆ ನಮಗೆ ವಾರ್ಡ್ರೋಬ್ ಬೇಕು ಮತ್ತೆ ಟೀವಿ ಸ್ಟ್ಯಾಂಡ್ ಎಲ್ಲ ಬೇಕು ತ್ತು ಸೋಫಾ ಸೆಟ್ಸ್ ಎಲ್ಲ ಬೇಕು ಹೇಗೆ ಸರ್ ನಿಮ್ಮದು ಹೇಗೆ ನಿಮ್ದು ಎಲ್ಲಿಯಾದರೂ ವರ್ಕ್ ಮಾಡಿದ್ದು ಹಾಂ ಹಾಂ ಹೌದು ಸರ್ ಹ್ಞೂ ಹ್ಞೂ ಹಾಂ ಹಾಂ ಆಯ್ತು ಸರ್ ನಿಮ್ಮದೂ ನಿಮ್ದು ಯಾವುದಾದ್ರು ಆಯಿತು ನೀವು ಕೆಲಸ ಮಾಡಿದ್ದು ಯಾವುದಾದ್ರು ಫೋಟೋ ಇದ್ದರೆ ಶೇರ್ ಮಾಡಿ ಸ್ವಲ್ಪ ನಾವು ಅದನ್ನ ನೋಡಿ ಹೌದು ಅದನ್ನ ನೋಡಿ ಮತ್ತೆ ಫೈನಲ್ ಮಾಡಿ ಕೊಡ್ತೇವೆ ಹ್ಞೂ ಫೈನಲ್ ಮಾಡ್ತಾ ಹ್ಞೂ ಮತ್ತು ಸೋಫಾ ಸೆಟ್ ಎಲ್ಲ ಆಯಿತು ಸೋಫಾ ಸೆಟ್ ಹಾಂ ಹಾಂ ಸೋಫಾ ಸೆಟ್ ಎಲ್ಲ ಮಾಡಿಸಲಿಕ್ಕಿತ್ತು ಮತ್ತು ನೀವು ಇದು ವಿಂಡೋಗೆಲ್ಲ ಮೊಸ್ಕಿಟೋ ನಟ್ ಎಲ್ಲ ಮಾಡಿಕೊಡ್ತೀರ

ಓಕೆ ಓಕೆ ಅದನ್ನ ನಾನೂ ಅದನ್ನ ಆಯ್ತು ಆಯ್ತು ನಾನು ಅದು ಹೇಳ್ತೇನೆ ಮತ್ತು ಒಂದು ಅದು ಹೇಗೆ ಅದೊಂದು ನಿಮ್ದೊಂದು ಫೋಟೋಸ್ ಎಲ್ಲ ಶೇರ್ ಮಾಡಿ ಕೆಲಸ ಮಾಡಿದ್ದು ಮತ್ತೆ ಮ ಮತ್ತೆ ಒಂದ್ಸಲ ಬಂದೂ ಮೆಜರ್ಮೆಂಟ್ ಮಾಡಿ ನೋಡಿ ಮತ್ತೆ ನಿಮಗೆ ಫೈಮಿ ಫೈನಲ್ ಒಂದು ಕೊಟೆಶನ್ ಕೊಡಿ ಆಯ್ತು ಮತ್ತೆ ಅದೊಂದು ಈಗ ಕೆಲಸ ಆಗ್ತಾಯಿದೆ ಮನೇದು ಮತ್ತು ಅದೆ ಕೊಟೇಶನ್ ಒಂದು ಕೊಡಿ ಕೊಟೆಶನ್ ಕೊಟ್ಟ ನಂತರ ನಾವೂ ಅದೆ ಹೌದು ನಿಮಗೆ ಮತ್ತೆ ಇದೂ ಕಿಚನಿದ್ದು ವಾರ್ಡ್ರೋಬಿದ್ದು ಹೇಗೆ ನಿಮಗೆ ಅಂದರೆ ಫ್ಲೈವುಡ್ ಅಲ್ಲಿಯ ಅಥ್ವಾ ವುಡ್ ಅಲ್ಲಿಯ ಅದು ನೋಡುವ ನಾನು ಹೇಳ್ತೇನೆ ಅಂದರೆ ಯಾಕಂಥೇಳಿದ್ರೆ ವುಡ್ ಅಲ್ಲಿ ಆದರೆ

ಹಾಂ ಹಾಂ ನಾವು ವುಡ್ ಅಲ್ಲಿ ಮಾಡಿಸೋದ್ರಿಂದ ಈ ಮೇಲ್ಗಡೆ ಸನ್ಮೈಕ್ ಹಾಕೋದೆಲ್ಲ ಉಳಿತದೆ ಅದೊಂದು ನೋಡ್ಬೋದು ಪೋಲಿಶ್ ಮಾಡಿಸ್ಬೋದು ಹಾಗೆ ಮತ್ತೇ ಅದೆ ಒಂದೂ ಇದರದ್ದೂ ಟಿವಿ ವಾಲ್ನೆಟಿದ ಬೇಕು ಟಿವಿದು ಕ್ಯಾಬಿನೆಟ್ ಬೇಕು ಆಯಿತು ಆಯ್ತು ಸರ್ ಆಯಿತು ಖಂಡಿತ ಕೊಡುವ ಮತ್ತು ಹೇಗೆ ಸರ್ ಪೇಮೆಂಟ್ ಪೇಮೆಂಟ್ ಎಲ್ಲ ಹೇಗೆ ಸರ್ ಹ್ಞೂ ಹ್ಞೂ ಹ್ಞೂ ಆಯಿತು ನಿಮ್ಮದು ಹಾಂ ನಿಮ್ಮದು ನಿಮ್ದು ಟೀಮಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಈಗ ಸದ್ಯಕ್ಕೆ ಎಲ್ಲಿ ವರ್ಕ್ ನಡಿತಾ ಇದೆ ಹ್ಞೂ ಹಾಂ ಹಾಂ ಹಾಂ ಹಾಂ ಓಕೆ ಸರ್ ನೋಡುವ ನಾನು ಅದೇ ಆದ ತಕ್ಷಣ ನಿಮ್ದೊಂದು ಫೋಟೋ ನೋಡಿ ಮತ್ತು ಇದ್ರ ಆರ್ಡ್ರ್ ಫೈನಲ್ ಮಾಡ್ತೇನೆ ಬಂದು ಒಂದ್ಸಲ ಮೆಜರ್ಮೆಂಟ್ ಮಾಡಿ ಸ್ಕ್ವೇರ್ ಫೀಟ್ ಎಷ್ಟು ಆಗ್ತದೆ ಅಂತ ಹೇಳಿ ಅದರ ನಂತರ ನಾನೂ ಆರ್ಡ್ರ್ ಫೈನಲ್ ಮಾಡ್ತೇನೆ ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು